ನನಗೆ ತಲೆ ಕೂದಲು ತುಂಬ ಉದುರ್ತಾಯಿತ್ತು ಉದುರ್ತಾ ತಲೆ ಕೂದಲು ಉದುರುತಾಯಿದೆ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ತಲೆಗೆ ಹತ್ತು ನಿಮಿಷ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿ ತಲೆ ಕೂದಲನ್ನ ಒಣಗಿಸಿ ಆಮೇಲೆ ಸ ಸ್ನಾನ ಮಾಡಿ ತಲೆ ಕೂದಲು ಚೆನ್ನಾಗಿ ಡ್ರೈ ಮಾಡಿ ಜಡೆ ಹಾಕ್ತಿನಿ ಅದು ಮೈ ಚರ್ಮ ಎಲ್ಲ ಒಡ್ಕೊಳಂಗಾದ್ರೆ ಈ ಬಾಡಿ ಲೋಸನ್ನು ಈ ಕೊಬ್ಬರಿ ಎಣ್ಣೆ ಇದೆಲ್ಲ ಹಚ್ತಿನಿ ಹಚ್ಚಿ ಅದು ಇದಾಗುತ್ತೆ ಚೆನ್ನಾಗಿ ಹಚ್ಕೊಂತಿನಿ ತಲೆಗೆ ತಲೆ ಕೂದಲು ಉದ್ರದಿದ್ದಂಗೆ ನೋಡ್ಕೊಂತಿನಿ ನೋಡ್ಕೊತ ಇರ್ತೀನಿ ಈ ಚರ್ಮದ ಬಗ್ಗೆ ಅಂದರೆ ಈ ಒಡ್ಕೊಳದು ಆಗೋದು ಹಿಂಗೆ ರಕ್ತ ಹಿಂಗ್ ಬರೋದು ಇದಕ್ಕೆಲ್ಲ ಬಂದಾಗ ನಾವು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಚ್ತಿವಿ ಕೊಬ್ಬರಿ ಎಣ್ಣೆ ಹಚ್ಚಿ ಅದನ್ನು ಬಿಟ್ಟು ಒಂದು ಎರಡು ದಿನ ಬಿಟ್ಟು ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ ಅದನ್ನು ಮತ್ತೆ ಪೌಡ್ರೆಲ್ಲ ಹಚ್ಕೊಂಡು ಸರಿ ಸರಿ ಮಾಡ್ತೀವಿ ಸರಿ ಮಾಡ್ಕೊತಿವಿ ತಲೆ ಕೂದಲು ಉದರದೇ ಇರೋದಕ್ಕೆ ಕೊಬ್ಬರಿ ಎಣ್ಣೆ ಮುಂದ್ಕೆ ಹರಳೆಣ್ಣೆ ಹಚ್ತಾಯಿದ್ವಿ ಆವಾಗ ಹರಳೆಣ್ಣೆಯಲ್ಲಿ ಅಂದರೆ ಕೂದಲು ಚೆನ್ನಾಗಿ ಸೊಂಪಾಗಿ ಬೆಳಿತಾಯಿತ್ತು ಚೆನ್ನಾಗಿರೋದು ಹರಳೆಣ್ಣೆ ಹಾಕ್ದಾಗ ಚೆನ್ನಾಗಿ ಬರ್ತಿತ್ತು ಸೀಗೆಕಾಯಿ ತಲೆಗೆ ಸೀಗೆಕಾಯಿ ಹಾಕ್ತಿವಿ ಅಂದರೆ ಸೀಗೆಕಾಯಿ ಹಾಕ್ತಿವಿ ಕೊಬ್ಬರಿ ಎಣ್ಣೆ ಹಾಕಿ ಹತ್ ನಿಮ್ಷ ಬಿಟ್ಟು ಸ್ನಾನ ಮಾಡಿ ಸೀಗೆಕಾಯಿ ಹಾಕಿ ಸ್ನಾನ ಮಾಡ್ತೀವಿ ಸ್ನಾನ ಮಾಡಿ ಕೂದಲು ಚೆನ್ನಾಗಿ ಡ್ರೈಯಾಗಿ ಒಣಗಿಸ್ತಿವಿ ಒಣಗಿಸಿ ಮತ್ತೆ ಜಡೆ ಹಾಕೊಂಡು ಕ್ಲೀನಾಗಿ ಇದ್ಮಾಡ್ತೀವಿ ಚರ್ಮದ್ದು ಅಷ್ಟೇ ಚರ್ಮದ ಬಗ್ಗೆ ಅಂದರೆ ಮೈಯೆಲ್ಲ ಬಡ್ಕೊಂಡಾಗಾಗುತ್ತೆ ಅದು ಏನ್ಮಾಡ್ಬೇಕಪ್ಪ ಇದಕ್ಕೆ ಅಂದರೆ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಫುಲ್ಲು ನೈಟಲ್ಲಿ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಚಿ ಮಲಕೊಂಡು ಬೆಳಗ್ಗೆ ಎದ್ದು ಸ್ನಾನ ಬಿಸಿ ನೀರಲ್ಲಿ ಬೆಚ್ಚಗೆ ನೀರಲ್ಲಿ ಸ್ನಾನ ಮಾಡಿ ಅದಕ್ಕೆ ಮೈಗೆ ಪೌಡ್ರೆಲ್ಲ ಹಾಕಿ ಆಯಿಲ್ ಹಚ್ತಿವಿ ಬಾಡಿ ಲೋಸನ್ ಹಾಕೋತಿವಿ ಹಿಂಗ್ ಮಾಡಿ ನಾವು ಚೆನ್ನಾಗಿ ಇಟ್ಕೊಂಡಿರ್ತೀವಿ ತಲೆ ಕೂದಲು ಮೈಯೆಲ್ಲ ಚೆನ್ನಾಗಿ ಇದ್ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ನೆಸ್ಟ ತಲೆ ಕೂದಲು ಉದುರಬಾರ್ದು ಅಂದರೆ ಸೀಗೆಕಾಯಿ ಹಾಕ್ಬೇಕು ಹರಳೆಣ್ಣೆ ಹಾಕ್ಬೇಕು ಒಂದಿನ ಬಿಟ್ಟು ಒಂದಿನ ಒಂದು ವಾರದಲ್ಲಿ ಮೂರು ದಿನ ಹರಳೆಣ್ಣೆ ಹಚ್ಚಿ ತಲೆಗೆ ಸ್ನಾನ ಮಾಡಬೇಕು ಈ ಸೀಗೆಕಾಯಿ ಹಾಕಿ ಸ್ನಾನ ಮಾಡಬೇಕು ಸ್ನಾನ ಮಾಡಿಕೊಂಡು ಅದನ್ನು ಚೆನ್ನಾಗಿ ಒಣಗಕೆಬಿಡ್ಬೇಕು ಕೂದಲು ಒಣಗಕೆಬಿಡ್ಬೇಕು ಕೂದಲು ಒಣಗಿದ್ಮೇಲೆ ನಾವು ಜಡೆ ಹಾಕಂಡು ಕ್ಲೀನಾಗಿ ನೀಟಾಗಿ ಜಡೆ ಹಾಕೊಂಡಿರ್ತಿವಿ ಏನೆಲ್ಲ ಮಾಡ್ತೀವಿ ತ ತಲೆ ಕೂದಲು ಚೆನ್ನಾಗಿ ಇಟ್ಕೊಂಡಿರ್ತೀವಿ ಕೂದಲು ಉದುರಬಾರ್ದು ಅಂತ ಹರಳೆಣ್ಣೆನೇ ಹಾಕ್ತಿವಿ ಹರಳೆಣ್ಣೆ ಹಾಕಿ ಸೀಗೆಕಾಯಿ ಹಾಕ್ ಸ್ನಾನ ಮಾಡಿದ್ರೆ ಚೆನ್ನಾಗಿರುತ್ತೆ ಕೂದಲು ಮೈ ಚರ್ಮ ಹಿಂಗ್ ಮತ್ತೆ ಏನೇನೊ ಈ ಒಂಥರ ಅಸಹ್ಯ ಆದಂಗಿರುತ್ತೆ ಮೈಯೆಲ್ಲ ರಫ್ ಹಂಗೆ ಚರ್ಮಗಳು ಹಿಂಗೆಲ್ಲ ಆಗುವಾಗ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ಒಂದು ಬಾಡಿ ಲೋಸನ್ ಏನೋ ತೊಗೊಂಡು ಹಚ್ಬೇಕು ಅದು ಬಿಸಿಲಲ್ಲಿ ಜಾಸ್ತಿ ಓಡಾಡಿದ್ರೆ ಮೈಯೆಲ್ಲ ಒಡ್ಕೊಣೊಂಗಾಗೋದು ಕಪ್ಪಗಾಗೋದು ಹೀಗೆಲ್ಲ ಆಗ್ತಾ ಇರುತ್ತೆ ಅದಕ್ಕೆ ಕೊಬ್ಬರಿ ಎಣ್ಣೆನೇ ನಾವು ಹಚ್ತಿವಿ ಕೊಬ್ಬರಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಎಲ್ಲ ಫ್ರೆಸ್ಸಾಗಿರುತ್ತೆ ಹಂಗೆ ಮಾಡ್ತೀವಿ ಅಷ್ಟೆ ಮುಖಕ್ಕೆ ಈ ಕ್ರೀಮ್ ಹಚ್ತಿವಿ ಮುಖಕ್ಕೆ ಕ್ರೀಮ್ ಹಚ್ಚಿ ಮುಖ ತೊಳಕೊಂಡು ಸಾ ಮುಖ ತೊಳೆದ್ಮೇಲೆ ಕ್ರೀಮ್ ಹಚ್ತಿವಿ ಕ್ರೀಮ್ ಹಚ್ಚಿ ಪೌಡರ್ ಹಾಕಿ ಚೆನ್ನಾಗಿ ಮುಖದ್ದು ಇದ್ಮಾಡ್ಕೊಂಡಿರ್ತೀವಿ ಕೈ ಕಾಲು ಒಡ್ಕೊಳ್ದಿದ್ದಂಗೆ ನೋಡ್ಕೊಂಡಿರ್ತೀವಿ ಚಳಿಗಾಲದಲ್ಲಿ ಆಗಲಿ ಬೇಸಿಗೆ ಕಾಲದಲ್ಲಿ ಆಗಲಿ ನಾವು ಇಷ್ಟು ಚೆನ್ನಾಗಿ ನೋಡ್ಕೊಂತಿವಿ ನಮ್ಮ ಇದನ್ನು ಕೂದಲಿಂದ ಚರ್ಮದ ಬಗ್ಗೆ ಉದುರದೇ ಇರೋದಕ್ಕೆ ಏನ್ ಹಾಕ್ಬೇಕು ಅದೆಲ್ಲ ನಮಗೆ ಗೊತ್ತಿರುತ್ತೆ ಏನೇನು ತಲೆಗೆ ಏನೇನು ಹಾಕ್ಬೇಕು ಇಲ್ಲ ಮೈಗೆ ಬಾಡಿಗೆಲ್ಲ ಒಡ್ಕೊಳ್ಳೊಕ್ಕೆ ಚಳಿಗಾಲಕ್ಕೆ ಹಿಂಗ್ ಒಡ್ಕೊಂಡರೆ ಇದಕ್ಕೆಲ್ಲ ಏನು ಹಾಕ್ಬೇಕು ಏನು ಮಾಡಬೇಕು ಅಂತ ನಾವು ಎಲ್ಲ ಇದುಮಾಡ್ಕೊಂಡು ಚರ್ಮದ ಬಗ್ಗೆ ಎಲ್ಲ ಕೇರ್ ತೊಗೊತಿವಿ ನಮ್ಮ ಇದ್ರ ಬಗ್ಗೆ ನಾವು ಮಾಡಿಕೊಂಡು ಎಲ್ಲ ಇದುಮಾಡ್ತಿವಿ ಆದರೆ ತಲೆ ಕೂದಲು ಉದ್ರುಬಾರ್ದು ಅನ್ನೋದಕ್ಕೆ ಇಷ್ಟು ಮಾಡ್ತೀವಿ ಹರಳೆಣ್ಣೆ ಹಾಕ್ಬೇಕು ಹರಳೆಣ್ಣೆ ಹಾಕಿ ಮೂರು ದಿನಕ್ಕೊಂದುಸಾರಿ ತೊಳೆದು ಮೂರು ದಿನಕ್ಕೊಂದುಸಾರಿ ಆ ಎಣ್ಣೆ ಹಚ್ಚಿ ಒಂದು ದಿನ ಬಿಟ್ಟು ಎಣ್ಣೆ ಒಂದು ದಿನ ಎಲ್ಲ ಎಣ್ಣೆ ಹಚ್ಕೊಂಡಿರ್ತಿವಿ ಸೀಗೆಕಾಯಿ ಹಾಕಿ ಸ್ನಾನ ಮಾಡ್ತೀವಿ ಸೀಗೆಕಾಯಿ ಸಾಂಪೂ ಇಲ್ಲ ಸಾಂಪೂ ಎಲ್ಲ ಹಾಕಲ್ಲ ಸೀಗೆಕಾಯಿ ಹಾಕಿ ಸ್ನಾನ ಮಾಡ್ತೀವಿ ಕೂದಲು ಉದರಲ್ಲ ಆವಾಗ ಚೆನ್ನಾಗಿರುತ್ತೆ ಮತ್ತೆ ಕೂದಲು ಉದುರದೇ ಇರೋದಕ್ಕೆ ಹಿಂಗೆ ಸೀಗೆಕಾಯಿ ಎಲ್ಲ ಹಾಕೊಂಡಿರ್ತಿವಲ್ಲಾ ಈ ಚರ್ಮದ ಬಗ್ಗೆನು ಅಷ್ಟೇ ಒಣುಗಿ ಒಡ್ಕೊಂಡಂಗಿರತ್ತೆ ಒಂಥರ ಬಿರಕು ಬಿಟ್ಕೊಂಡಂಗಿರುತ್ತೆ ಅದರದ್ದು ಚರ್ಮನು ನೀಟಾಗಿ ಎಣ್ಣೆ ಹಚ್ಬಿಟ್ಟು ಬೆಳಿಗ್ಗೆಗೆ ಎದ್ದು ಸ್ನಾನ ಮಾಡಿ ಮೈಯೆಲ್ಲ ಕ್ಲೀನಾಗಿ ಒರೆಸಿ ಚರ್ಮ ಎಲ್ಲ ಒರೆಸಿ ಮತ್ತೆ ಕ್ರೀಮ್ ಹಚ್ಚಿ ಅದಕ್ಕೆ ಏನೋ ಮಾಡ್ಕೊಂಡಿರ್ತೀವಿ ಇದಾಗುತ್ತೆ ಚೆನ್ನಾಗಾಗತ್ತೆ ಇಷ್ಟೊಂದು ತಲೆ ಕೂದಲು ಮುಖ ಮುಖಕ್ಕೆ ಇದು ವಿಕೋ ಟರ್ಮರಿಕ್ ಕ್ರೀಮ್ ಹಚ್ತಿನಿ ಪೌಡರ್ ಹಾಕ್ತಿನಿ ಅಲ್ಲಿ ಮುಖ ತೊಳೆದು ಒಂದು ಹತ್ ನಿಮ್ಷ ಇದಾಗೋಕೆ ಒರೆಸಿ ನೀಟಾಗಿ ಬಟ್ಟೆಯಲ್ಲಿ ಒರೆಸಿ ಕ್ರೀಮೆಲ್ಲ ಹಚ್ಕೊಂಡು ಇದಾಗುತ್ತೆ ಚರ್ಮಯೆಲ್ಲ ಚೆನ್ನಾಗಾಗತ್ತೆ ತಲೆ ಕೂದಲು ಉದುರದೇ ಇರೋದಕ್ಕೆ ಮೈಯೆಲ್ಲ ಇದು ಒಣಗಬಾರ್ದು ಇದಕ್ಕೆಲ್ಲ ನಾವು ಮನೆಯಲ್ಲೆ ಮಾಡಿ ಮಾಡಿಕೊಂಡಿರ್ತಿವಿ ಈ ದಾಸವಾಳದ್ದು ಎಲೆ ಆಮೇಲೆ ಏನೇನು ಮೆಂತ್ಯ ಇದೆಲ್ಲ ಆಡ್ಸಿ ತಲೆಗಾಕೊಳ್ಳೋದು ಇದೆಲ್ಲ ಬರದೇ ಇರಲಿ ಅಂದರು ಡ್ಯಾಂಡ್ರಪ್ ಎಲ್ಲ ಬರದೇ ಇರಲಿ ಅಂತ ದಾಸ್ವಾಳ ಎಲೆ ಮೆಂತ್ಯ ಆಮೇಲೆ ಇದು ದಾಸ್ವಾಳದ ಹೂವ ಎಲ್ಲ ರುಬ್ಬಿ ಕಲಿಸಿಟ್ಕೊಂಡು ತಲೆಗೆ ಹಚ್ಚಿ ಅರ್ಧ ಗಂಟೆ ಹಚ್ಚಿ ಬಿಟ್ಟುಬಿಡ್ತಿವಿ ಆದಮೇಲೆ ಸ್ನಾನ ಮಾಡಿ ತಲೆ ಕೂದ್ಲನ್ನು ಚೆನ್ನಾಗಿ ಬಿಸಿ ಇದರಲ್ಲಿ ಬಟ್ಟೆಯಲ್ಲಿ ಇದುಮಾಡಿ ಗಾಳಿಯಲ್ಲಿ ಒಣಗಿಸಿ ನಾವು ಒಣಗಿಸ್ತಿವಿ ಒಣಗಸಿ ಆವಾಗ ಹರಳೆಣ್ಣೆ ಹಚ್ಕತಿವಿ ಹರಳೆಣ್ಣೆ ಹಚ್ಚಿ ಒಂದಿನ ಆದಮೇಲೆ ಮತ್ತೆ ಸ್ನಾನ ಮಾಡ್ಕೊಂಡು ಸ್ನಾನ ಮಾಡಿ ಮತ್ತೆ ತಲೆ ಡ್ರೈ ಆಗೋಕೆ ಬಿಡ್ತೀವಿ ತಲೆ ಕೂದಲು ಫ್ರೆಶ್ಶಾಗಿರುತ್ತೆ ಒಣಗಿರುತ್ತೆ ಚೆನ್ನಾಗಿ ಆವಾಗ ಜಡೆ ಎಲ್ಲ ಹಾಕೊಂಡ್ ನೀಟಾಗಿ ಇರ್ತೇವೆ ಅಷ್ಟೆ